ನಾನು ನನಗೆ ತುಂಬ ಹುಷಾರಿರ್ಲಿಲ್ಲ ನನಗೆ ಯಾರೋ ಹಿಂಗೆ ಹೇಳದ್ರು ಯೋಗ ಮಾಡು ನಿಂಗೇ ಹುಷಾರು ಇದಾಗ್ತ ಇದ್ಯಲ್ಲ ಯಾವಾಗಲೂ ಅದಕ್ಕೆ ಅಂತಂದರು ಸರಿ ಅಂದ್ಬಿಟ್ಟು ನಾನು ಫಶ್ಟು ಯೋಗಾಗೆ ಜಾಯ್ನ್ ಆದೆ ಅಡ್ಮಿಷನ್ ಆದೆ ಆಮೇಲೆ ಯೋಗಾದಲ್ಲಿ ನನಗೇ ಅವರು ಯೋಗದಲ್ಲಿ ಟೀಚರ್ಸ್ ಹೇಳ್ಕೊಡ್ತಾ ಇದ್ದರು ಯಾವ್ತರ ಅಂದರೇ ಮೇಲೆ ಕೈ ಎತ್ತಿರಿ ಕೆಳಗಡೆ ಕೈ ಇಳಿಸ್ರಿ ಆ ಥರ ಈ ಥರ ನಮಸ್ಕಾರ ಮಾಡ್ರಿ ಸೂರ್ಯ ನಮಸ್ಕಾರ ಅದೆಲ್ಲ ಹೇಳ್ಕೊಡ್ತಾ ಇದ್ದರು ನನಗೆ ಫಶ್ಟಂತು ತುಂಬ ಕಷ್ಟ ಜಂಪ್ ಮಾಡಬೇಕಾಗಿತ್ತು ವಾಕಿಂಗ್ ಥರ ಓಡಾಡಬೇಕಾಗಿತ್ತು ನಿಂತಲ್ಲೆ ಎಲ್ಲ ಆಸನ ಮಾಡಬೇಕಾಗಿತ್ತು ಕುತ್ಕೊಂಡು ಮಾಡಬೇಕಾಗಿತ್ತೂ ಬಗ್ಗಿ ಮಾಡಬೇಕಾಗಿತ್ತು ನನಗಂತು ಸೊಂಟ ಎಲ್ಲ ನೋವು ಬಂದುಬಿಡ್ತು ಫಶ್ಟ್ ಡೇ ಅಂತೂ ತುಂಬ ಕಾಲೆಲ್ಲ ಗಡ್ಡೆ ಕಟ್ಟಿಬಿಡ್ತು ಗಡ್ಡೆ ಕಟ್ಟಿ ಮೊಣ್ಕಾಲಿಂದ ಕೆಳಗಡೆಲ್ಲಾ ತುಂಬ ನೋವು ನನಗೇ ತುಂಬ ಅಯ್ಯೋ ಏನಕ್ಕಾದ್ರು ಹೋದ್ನಪ್ಪ ಯೋಗಾಗೆ ಅನಿಸೋಯ್ತು ಆಮೇಲೇ ನೆಕ್ಷ್ಟು ಸೆಕೆಂಡ್ ಡೇ ಹೋದೆ ಸಲ್ಪ ಲೈಟಾಗಿ ಕಲ್ಕೊಂಡೆ ಎಲ್ಲನು ಮೇಡಮ್ ಹೇಳದ್ರು ನಿಮ್ಮ ಕೈಲಾದರೆ ಎಷ್ಟಾಗುತ್ತಂದರೆ ಅಷ್ಟು ಮಾಡಿ ಜಾಸ್ತಿ ಆಗಲ್ಲ ಅಂದರೆ ಮಾಡಕೋಬೇಡಿ ಸುಮ್ಮನೇ ಮಾಡೋರನ್ನ ನೋಡಿಕೊಂಡು ಕುತ್ಕೋಳಿ ನಿಂತ್ಕೋಳಿ ಇಲ್ಲಾಂದರೆ ಅಂತಂದ್ರು ಆಯಿತು ಮೇಡಮ್ ಅಂದೆ ನನಗೆ ಸಲ್ಪ ಭಯ ಭಯ ದಯೆ ಅಂಗೆ ಮಾಡಿದೆ ನಾನು ನನಗೆ ಯೋಗ ಆಮೇಲೆ ಹಂಗೆ ಒಂದು ವರ್ಷ ಇಂದ ಕಂಟಿನ್ಯುಸ್ಸಾಗಿ ಮಾಡಿದೆ ಯೋಗಯಿಂದ ನನಗಂತು ಮನೆಯಲ್ಲೇ ಇರ್ತಾ ಇದ್ದೆ ಬೋರ್ ಆಗ್ತಾಯಿತ್ತು ಒಂದು ಅವರು ಯೋಗಾಗೋದ್ರೆ ನಂಗೇ ಮೈಂಡು ತುಂಬ ಫ್ರೀ ಆಗ್ತಾಯಿತ್ತು ಮತ್ತು ನನಗೆ ಬಿ ಪಿ ಬೇರೆ ಜಾಸ್ತಿ ಆಗಿಬಿಡ್ತು

ಆಮೇಲೆ ಏನಾಯಿತು ಅಂದರೇ ಎರಡು ತಿಂಗಳು ಬಿಟ್ಟಿದ ತಕ್ಷಣ ನನಗೆ ಇದು ಬಂದುಬಿಡ್ತು ಬಿ ಪಿ ಬಂದುಬಿಡ್ತು ಮತ್ತು ಬಿ ಪೀ ಡಾಕ್ಟ್ರು ವಾಕ್ ಮಾಡಬೇಕು ಯೋಗ ಮಾಡಬೇಕು ಅಂದರು ನಾನು ಮತ್ತು ಹೋದೆ ಮತ್ತು ಹೋಗಿ ಜಾಯ್ನ್ ಆಗಿ ಮತ್ತು ಮಾಡ್ತಾಯಿದೀನ್ ಇವಾಗ ಇವಾಗ ಸಲ್ಪ ತಲೆಸುತ್ತು ಅದೆಲ್ಲ ಕಡಿಮೆ ಆಗಿದೆ ಮತ್ತು ನಾನು ಯೋಗಾಗೆ ಹೋಗ್ತಾಯಿದ್ದೀನಿ ಯೋಗಾಗೆ ಹೋಗಿ ಸೂರ್ಯ ನಮಸ್ಕಾರ ಅದೆಲ್ಲಾ ಮಾಡ್ತೀನ್ ನಾನು ಒಂದು ದಿನನು ಮಿಸ್ ಆಗೊಲ್ಲ ಯೋಗ ಮಾಡೋಕ್ಕೆ ಡೈಲಿ ಹೋಗ್ತಿನಿ ಎಲ್ಲಾ ಕಲಿತ್ಕೊಂಡಿದಿನಿ ಎಲ್ಲ ಆಸನಾನೂ ಕಲಿತ್ಕೊಂಡಿದಿನಿ ನನಗೇ ಸರ್ಟಿಫಿಕೇಟು ಸಹ ಕೊಟ್ಟಿದ್ದಾರೆ ಉತ್ತಮವಾಗಿ ಮಾಡ್ತೀರ ಅಂತಹೇಳ್ಬಿಟ್ಟು ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದಾರೆ ಇವಾಗ ನಾನು ಬೇಕಾದರೆ ಯಾವುದೇ ಒಂದು ಸ್ಕೂಲ್ಗಾಗಲಿ ಒಂದು ಇದುಕ್ಕಾಗಲಿ ತರಬೇತಿ ಕೊಡಕೆ ನಾನು ಹೋಗ್ಬೊದು ಆ ಥರ ಆಗಿದೆ ಮತ್ತು ನನಗೆ ದಪ್ಪ ಇದ್ದೆ ಯೋಗ ಮಾಡಿ ಮಾಡಿ ಮಾಡಿ ಮಾಡಿ ಸಲ್ಪ ಸಣ್ಣ ಆದೆ ತೂಕ ಕಡಿಮೆ ಆಗಿದೆ ಮತ್ತು ಬಿ ಪಿ ಕೊಲೆಸ್ಟಾಲು ಅದೆಲ್ಲ ಸಲ್ಪ ಕಂಟ್ರೋಲ್ಗೆ ಬಂತು ಅದಕ್ಕೆ ನಾನು ಏನೇ ಆದರೂ ನಾನು ಯೋಗ ಬಿಡಬಾರ್ದು ಏನೇ ಒಂದು ಇದಿದ್ರು ಯೋಗ ಬಿಡಬಾರದು ಅನ್ಕೊಂಡೆ ನನಗೆ ಯೋಗಯಿಂದ ತುಂಬ ಅನುಕೂಲ ಆಗಿದೆ ಇದು ಕಾಲ್ನೋವು ಇರ್ಬೋದು ಮೊಣ್ಕಾಲ್ ನೋವು ಇರ್ಬೋದು ಮತ್ತು ತಲೇನೋವು ನನಗೆ ಮೇನ್ ಅರ್ಧ ತಲೆನೋವು ಇತ್ತು ಅರ್ಧ ತಲೆನೋವೂ ವ ಅದು ಯೋಗಾಗೆ ಹೋದ್ಮೆಲೆ ನಂಗರ್ಧ ತಲೆನೋವು ಹೋಗಿದ್ದು ಮತ್ತು ಗಸೆ ವೀಝಿಂಗು ಎಲ್ಲ ಇತ್ತು ಅದು ಕಂಟ್ರೋಲಗೆ ಬಂತು ವೀಝಿಂಗು ಡಾಕ್ಟ್ರಹತ್ರ ತೋರಿಸ್ತಾ ಇದೀನಿ ಮತ್ತು ಇಲ್ಲಿ ಯೋಗ ಮಾಡ್ತಾಯಿದ್ದೆ ಮತ್ತು ಇವಾಗ ಡಾಕ್ಟ್ರಹತ್ರ ಹೋಗ್ತಾಯಿಲ್ಲ ಮಾತ್ರೇ ಮಾತ್ರೆ ಕಂಟ್ರೋಲ್ ಮಾಡಿದೀನಿ ಬರೀ ಯೋಗ ಮಾತ್ರ ಮಾಡ್ತಾಯಿದೀನ್ ನಾನು ಅಷ್ಟಿದೆ ಯೋಗಯಿಂದಂತು ನನಗಂತು ತುಂಬ ಅನುಕೂಲ ಇದೆ ಯಾರಿಗಾದ್ರು ಎಷ್ಟೋ ಜನಕ್ಕೆ ನಾನು ಯೋಗ ಕ್ಲಾಸ್ಗೆ ಹೋಗ್ರಿ ಯೋಗ ಮಾಡಿದ್ರೆ ಒಳ್ಳೇದು ಅಂತೇಳಿದೆ ಯೋಗಯಿಂದ ನನ್ಗೆ ಒಳ್ಳೆ ಅನುಕೂಲ ಆಗಿದೆ